ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸೋಮೇಶ್ವರ ದೇವಸ್ಥಾನ ಸೊ ಈ ಕೋಲಾರವನ್ನು ಆಳಿದವರು ನಮ್ಮ ಗಂಗರು ಗಂಗರ ಕಾಲದಲ್ಲಿ ಇದನ್ನು ಸೋಮೇಶ್ವರ ದೇವಸ್ಥಾನವನ್ನು ಕಟ್ಟಿಸಿದರು ಸೊ ಇದೊಂದು ದ್ರಾವಿಡ ಇತಿ ಐತಿಹಾಸಿಕ ಸ್ಥಳ ಇಲ್ಲಿ ತುಂಬ ಜನ ಇಲ್ಲಿ ಸೋಮವಾರ ಬಂದು ಇಲ್ಲಿ ದೇವರ ನಮಸ್ಕಾರವನ್ನ ಮಾಡಿ ತುಂಬ ಗತ ವೈಭೋಗದಿಂದ ಪ್ರತಿ ಸೋಮವಾರದಂದು ಎಲ್ಲ ಜನರು ಇಲ್ಲಿ ಆಗಮಿಸಿ ಅವರ ಅವರ ಪೂಜೆಯನ್ನು ಮಾಡುತ್ತಾರೆ ಸೊ ಇಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ಐತಿಹಾಸಿಕ ಸ್ಥಳ ದೇವಸ್ಥಾನಗಳು ತುಂಬ ಅಚ್ಚರಿಯಿಂದ ನಿರ್ಮಿಸಲಾಗಿದೆ ಸೊ ಇಲ್ಲಿರುವಂತಹ ಆವನಿ ಬೆಟ್ಟ ಸೊ ಹಾಗು ಅಂತ್ರ ಗಂಗೆ ಅಂತ್ರ ಗಂಗೆ ಬೆಟ್ಟದಲ್ಲಿರೋವಂಥದ್ದು ತುಂಬ ಚೆನ್ನಾಗಿದೆ ಸೊ ಇದೊಂದು ಐತಿಹಾಸಿಕ ಸ್ಥಳ ಒಂದು ಪ್ರವಾಸಿಗರಿಗೆ ಒಂದು ವಿಶ್ರಾಂತಿ ಪಡೆಯುವಂತಹ ಸ್ಥಳ ಈ ನಮ್ಮ ಅಂತ್ರ ಗಂಗೆ ಬೆಟ್ಟ ಆಗಿದೆ ಸೊ ಇಲ್ಲಿ ತುಂಬ ಜನ ಅಲ್ಲಿ ಬಂದು ತುಂಬ ವಿಶ್ರಾಂತಿಯನ್ನು ಪಡೆದುಕೊಂಡು ಹೋಗುವಂಥ ಸ್ಥಳ ಬೆಳಗಿನ ಜಾವ ತುಂಬ ಫ್ರೆಶ್ ಆಗಿರೊವಂತಹ ಸ್ಥಳ ಅಂತ್ರ ಗಂಗೆ ಬೆಟ್ಟ ಆಗಿರುತ್ತೆ